ನನ್ನ ನೆಚ್ಚಿನ ಪ್ರಕಾರಗಳು ಅಂತ ಅಂದರೆ ನಾಟಕ ಪ್ರಕಾರ ನನಗೆ ನಾಟ್ಕಗಳನ್ನು ಓದೋದಂದರೆ ತುಂಬಾ ಇಷ್ಟ ಅದರಲ್ಲೂ ನಾನು ಹೇಳ್ದಂಗೆ ಕುವೆಂಪು ಅವರು ನಾಟ್ಕಗಳನ್ನು ಓದೋದಂದರೆ ತುಂಬಾ ಇಷ್ಟ ಕುವೆಂಪು ಅವ್ರು ಬರ್ದಿರೋ ನಾಟ್ಕಗಳೆಂದರೆ ತುಂಬ ಚಂದ ಅದು ಸಾಮಾಜಿಕ ನಾಟ್ಕಗಳನ್ನು ಓದೋದಂದರೆ ತುಂಬ ಇಷ್ಟ ಮೊದಲೇ ಆಗಿ ಕುವೆಂಪು ಅವ್ರದ್ದು ಕುವೆಂಪು ಅವ್ರ್ದು ಜಲಗಾರ ನಾಟಕ ತುಂಬಾ ಚೆನ್ನಾಗಿದೆ ಅದು ಸಾಮಾಜಿಕವಾಗಿ ತುಂಬಾ ಚೆನ್ನಾಗಿದೆ ನಂಗೆ ಆ ನಾಟಕ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಓದಬೇಕು ಅನ್ಸುತ್ತೆ ಯಾವಾಗಲೂ ಓದ್ತೀನಿ ಕೂಡ ಜೀವ್ಮಾನ ಪೂರ್ತಿ ಓದಬೇಕು ಅನ್ಸಿದ ನಾಟಕ ಕುವೆಂಪು ಅವ್ರ ನಾಟಕ ಜಲಗಾರ ಮತ್ತು ರಕ್ತಾಕ್ಷಿ ರಕ್ತಾಕ್ಷಿ ಇನ್ನು ತುಂಬಾ ಚೆನ್ನಾಗಿದೆ ತುಂಬಾನೇ ಚಂದ ಆಗುತ್ತೆ ಓದಕ್ಕೆ ಅದರಿಂದ ತುಂಬ ತಿಳ್ಕೊಳ್ಳೋದು ಇರುತ್ತೆ ಹಾಗಾಗಿ ರಕ್ತಾಕ್ಷಿ ನಾಟಕ ನಾ ಓದ್ಲಿಕ್ಕೆ ಇಷ್ಟ ಪಡ್ತೀನಿ ಜೀವನ ಪೂರ್ತಿ ಎರಡು ನಾಟ್ಕಗಳನ್ನು ಯಾವಾಗಲೂ ಓದ್ತಾನೆ ಇರ್ತೀನಿ ಮತ್ತು ನಾಡು ಸಾಮಾಜಿಕವಾಗಿರುವಂಥ ನಾಟ್ಕಗಳನ್ನು ಓದಕು ಇಷ್ಟ ಮತ್ತು ಕವನಗಳು ಓದೋಕು ತುಂಬ ಇಷ್ಟ ಕವನಗಳಂತು ತುಂಬ ಇಷ್ಟ ಅದರಲ್ಲೂ ಕುವೆಂಪು ಅವ್ರ ಕವನ ಮತ್ತು ದ ರಾ ಬೇಂದ್ರೆ ಅವ್ರ ಕವನ ತುಂಬ ಇಷ್ಟ ಪಡ್ತೀನಿ ತುಂಬ ಇಷ್ಟಪಟ್ಟು ಓದ್ತೀನಿ ದ ರಾ ಬೇಂದ್ರೆ ಅವರ ಪ್ರೇಮ ಕವಿತೆಗಳು ತುಂಬ ಇಷ್ಟ ಪಡ್ತೀನಿ ಮ ತ್ತೇ ಸ್ಟೋರೀಸ್ ಓದಾಕೆ ಕುಮ್ ಸ್ವಲ್ಪ ಇಷ್ಟ ಪಡ್ತೀನಿ ಸ್ಟೋರೀಸ್ ಅಂದರೆ ಅಂದರೆ ಅವ್ರ ಲೈಫ್ ಸ್ಟೋರೀಸ್ ಇರತಲ್ಲ ಅಂಥದ್ನ ಓದಕ್ಕೆ ತುಂಬ ಇಷ್ಟ ಪಡ್ತೀನಿ ನಮ್ಮ ಜೀವನಕ್ಕೆ ಪ್ರೇರಣೆ ನೀಡುವಂಥ ಸ್ಟೋರೀಸ್ಗಳನ್ನು ಆ ಕತೆಗಳನ್ನು ಕತೆಗಳನ್ನು ಜೀವ್ನ ಚರಿತ್ರೆಗಳನ್ನು ಓದ್ಲಿಕ್ಕೆ ತುಂಬ ಇಷ್ಟ ಪಡ್ತೀನಿ ಒಟ್ಟಾಗಿ ನಾನು ತುಂಬ ತುಂಬ ಯಾವಾಗಲೂ ಓದಬೇಕು ಅನ್ಸದು ನಾಟಕಗಳು ನಾಟ್ಕಗಳನ್ನು ಓದಬೇಕಂತ ತುಂಬ ಅನ್ಸ್ತಾ ಇರುತ್ತೆ ಯಾಕಂದರೆ ನಾನು ಸ್ವಲ್ಪ ನಾಟ್ಕಗಳಲ್ಲಿ ಅಭಿನಯ್ಸಿ ಗೊತ್ತು ಹಾಗಾಗಿ ನಾಟ್ಕಗಳನ್ನು ಓದ್ಲಿಕ್ಕೆ ತುಂಬ ಇಷ್ಟ ಪಡ್ತೀನಿ ಓದೋದಂದರೇನೆ ತುಂಬ ಇಷ್ಟ ಅದ್ರಲ್ಲಿ ನಾಟ್ಕಗಳು